ಹಲೋ ಸರ್ ನಮಸ್ತೆ ಸರ್ ಸರ್ ನಾನು ನಿಮ್ಮ ಸ್ಕೂಲ್ ಸ್ಟೂಡೆಂಟ್ ಇದ್ದೀನಿ ಸರ್ ನನ್ನ ಹೆಸರು ಶಿಲ್ಪಾ ಅಂತ ಸರ್ ರವಿಕುಮಾರ್ ಸರ್ ನಾನು ಟೆಂತ್ರ ತನಕ ಓದಿದೀನಿ ಸರ್ ಫಸ್ಟ್ ಸ್ಟಾಂಡರ್ಡ್ನಿಂದ ಹತ್ತನೇ ತನಕ ಓದಿದೆ ರಿ ನನಗೆ ಈವಾಗ ಟಿ ಸಿ ಬೇಕಾಗಿತ್ತು ಸರ್

ನಮ್ಮ ತಂದೆಯವ್ರದು ಟ್ರಾನ್ಫರ್ ಆಗೈತೆ ಸರ್ ನಾವು ಬೇರೆ ಊರಿಗೆ ಹೋಗ್ಲತ್ತಿದೇವೆ ಅದರ ಸಲಕ ಟಿ ಸಿ ಬೇಕಾಗಿತ್ತು ಮತ್ತೆ ಅಲ್ಲಿ ನಾನು ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕಲ್ಲ ಮುಂದಿನ ಓದಬೇಕಲ್ಲ ಸರ್ ಏನು ಸರ್ ಈವಾಗ ನಾನು ಆಣದೂರದಾಗ ಇದ್ದೇರಿ ಯಾವಾಗ ಬಾ ಅಂತೀರಿ ಸರ್ ಊರ್ನಿಂದ ಬಸ್ಗಳು ಸಿಗಲ್ವು ಸರ್ ನೀವು ಹೇಳ್ತೀನಿ ಅಂದ್ರೆ ನಾವು ಆಟ್ ತಾರೀಕಿಗೆ ಹೇಗಾರ ಮಾಡಿ ಬರ್ತೇವ್ರಿ ಹಾಂ ರೀ ಎಷ್ಟು ದಿನದಾಗ ಕೊಡ್ತೀರಿ ಸರ್ ಎಷ್ಟು ಅದ ಅಂತ ಗೊತ್ತಾಗಬೇಕಿತ್ತಲ್ಲ ಸರ್ ಫೀಸ್ ಎಷ್ಟು ಅದ ಅಂತ ಗೊತ್ತಾದ್ರೆ ಆಯ್ತು ಸರ್ ನಾನು ಬಂದು ಕಟ್ತೇರಿ ಈಗ ಸದ್ಯರ ಇಲ್ಲ ಸರ್ ದುಡ್ಡು ನಾಳೆ ತಕೊಂಡು ಬರ್ತೆರಿ ನೋಡ್ತೀವಿ ಸರ್ ತಕೊಂಡು ಬರ್ತೆ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್